ಹಲೋ ಹಲೋ ಯಾರು ನೀವು ಆಂ ಅದೇ ನಮ್ಮ ಶಿವಾನಂದಪ್ಪನೋರೇ ಸ್ವಲ್ಪ ನಂಜನ್ಗೂಡು ರಸ್ಬಾಳೆಹಣ್ಣು ಬೇಕಾಗಿತ್ತು ನಮಗೆ ಆಂ ನಾವು ಇಲ್ಲಿ ಕೊಳ್ಳೇಗಾಲದವ್ರು ಆಂ ಹಾಂ ಒಂದೊಂದು ಸಾವಿರ ಬೇಕಾಗಿತ್ತು ಏನು ಏನು ರೇಟು ಸಿಕ್ತದಾ ಹೇಗೆ ಇವಾಗ ಅಪರೂಪ ಸಿಕ್ಕೋದು

ಆಂ

ಆಂ ಹಾಂ ಹಾಂ ಪುನಃ ಕೇಳ್ತೀನಿ ನಾನು ವಿಚಾರ

ಹಾಂ ಸ್ವಲ್ಪ ಸೈಜ್ ಕಮ್ಮಿ ಸೈಜ್ ಕಮ್ಮಿಯಾಗಿರದು ಸಿಕ್ಕೋದಿಲ್ವಾ ಸೈಜ್ ಸ್ವಲ್ಪ ಸೈಜ್ ಕಮ್ಮಿಯಾಗಿರೋದು ದೊಡ್ಡ ತುಂಬ ದೊಡ್ಡ ದೊಡ್ಡ ಸೈಜಿದು ಬೇಡ ಮೀಡ್ಯಮ್ ಸೈಜು ಹಾಂ ಮೀಡಿಯಮ್ ಆದರೆ ಸಾಕು ಆಂ ಹಾಂ

ಆಂ ಅದಾಯಿತು ನೋಡೋಣ ಹಾಂ ನಾವು ಕೊಳ್ಳೇಗಾಲಕ್ಕೆ ನೀವು ಇರೋದ್ ಎಲ್ಲಿ ಇವಾಗ ಇದಿರಾ ಸರಿ ನೋಡ್ಬಿಟ್ಟು ನಾನು ಯಾವ್ದಕ್ಕೂ ಕೇಳಿಬಿಟ್ಟು ಅವ್ರನ್ನ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಯಾಕೆ ಗೊತ್ತು ಅಕಸ್ಮಾತ್ ಹಾಕ್ ನೋಡೋಣ ಅಕಸ್ಮಾತ್ ಸಿಕ್ತು ಅಂದರೆ ಬೇರೇ ಇದು ಮಾಮೂಲಿನ ರಸ್ಬಾಳೆಹಣ್ಣು ಸಿಗ್ತದಾ ಅದೆಷ್ಟು ಆಗ್ತದೆ ರೇಟು ಎಷ್ಟಾಗ್ತದೆ ಒಂದು ಇದು ಆಯಿತು ಕೇಳ್ತೀನಿ ನಾನು ಕೇಳ್ಬಿಟ್ಟು ಹೇಳ್ಬ ಆಂ ಆಯ್ತು ಆಯ್ತು ಕೇಳ್ಬಿಟ್ ಹೇಳ್ತೀನಿ ನಿಮಗೆ ಆಯ್ತು ಆಯಿತು ನಾನು ನಾಳೆ ಮಧ್ಯಾಹ್ನ ನಿಮಗೆ ಫೋನ್ ಮಾಡ್ತೇನೆ ಆಯ್ತು ಆಯ್ತು